ಒಂಬತ್ತು ಲಕ್ಷದ ಒಂಬತ್ತು ಸಾವಿರದ ಐನೂರ ಆರು ಒಂಬತ್ತು ಲಕ್ಷದ ಒಂಬತ್ತು ಸಾವಿರದ ಐನೂರ ಏಳು ಒಂಬತ್ತು ಲಕ್ಷದ ಒಂಬತ್ತು ಸಾವಿರದ ಆರು ನೂರ ಎಂಟು ಒಂಬತ್ತು ಲಕ್ಷದ ಹತ್ತು ಸಾವಿರದ ಎಂಟು ನೂರ ಎಂಟು ಒಂಬತ್ತು ಲಕ್ಷದ ಹತ್ತು ಸಾವಿರದ ನಾಲ್ನೂರ ನಾಲ್ಕು